ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮಹಿಳೆಯರು ಶಿಕ್ಷಣ ಉದ್ಯೋಗ ಸಮಾಜಿಕ ಸ್ಥಾನಮಾನಗಳಲ್ಲಿ ಸಾಕಷ್ಟು ರೀತಿಯ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಅವುಗಳಲ್ಲಿ ಲಿಂಗ ಸಮಾನತೆ ಇರ್ಬೋದು ಸ್ತ್ರೀ ಬೇಧ ಇರ್ಬೋದು ಸಬಲೀಕರಣ ಇರ್ಬೋದು ಈ ಥರದ ಆರೋಗ್ಯ ಸಮಸ್ಯೆಗಳಿರ್ಬೋದು ಈ ಥರದ ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಇದರ ನಡುವೆ ಅವರಿಗೆ ಸಾಕಷ್ಟು ಅವಕಾಶಗಳು ಉಂಟು ಶಿಕ್ಷಣ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಕಷ್ಟು ಅವಕಾಶ ಅವರಿಗೆ ಇವೆ ಅವುಗಳನ್ನು ಸಮರ್ಥವಾಗಿ ನಾವು ಅವರು ಬಳಸಿಕೊಳ್ಳಬಹುದು